ನಾವು ಈಜೋಕೆ ನಮಗೆ ಬೀಚ್ ಇಲ್ಲ ಕೊಳ ಇಲ್ಲ ಕೆರೆ ಇಲ್ಲ ನಮ್ಮ ಸಮೀಪ ಯಾವ್ದೂ ಇಲ್ಲ ನಾವು ಈಜಬೇಕು ಅಂತಂದರೆ ನಮಗೆ ಅನುಕೂಲವಾಗಿ ಸಿಮ್ಮಿಂಗ್ ಫೂಲ್ ಕೂಡ ಇಲ್ಲ ನಾವು ಕಲ್ತಿದ್ದು ಕೃಷಿ ಹೊಂಡ ಎಂಬು ಒಂದು ರೈತರ ಕೃಷಿ ಹೊಂಡದಲ್ಲಿ ನಾವು ಕಲಿತದ್ದು ಈಜು ಆ ಪೇಪರ್ ಮೇಲೆ ಪ್ರಾಣ ಹೋಗೋದಂಗೆ ಅಲ್ಲಿ ಐದು ಲೀಟರು ನೀರು ಕ್ಯಾನ್ ಬರ್ತದಲ್ಲ ಸೀಮೆ ಎಣ್ಣೆ ಆಯಿಲ್ ಕ್ಯಾನ್ಗಳು ಅವೆಲ್ಲಿ ನಾವು ಈಜು ಕಲಿತದ್ದು ಯಾಕೆ ಫೇಮಸ್ ನಮಗೆ ಇರೋದು ಆ ಈಜು ಕಲಿಯೋಕೆ ಆದಾರನೆ ಕೃಷಿ ಹೊಂಡ ಅಲ್ಲಿ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರೂ ಅಲ್ಲಿ ಈಜು ಕಲಿತು ಅಲ್ಲಿಂದ ಪ್ರಾಣ ಉಳ್ಸ್ಕೊಂಡ್ಬರೋದಕ್ಕೆ ತಾಕತ್ತು ಅನ್ನೋದು ಇರಬೇಕು ಧೈರ್ಯ ಸಾಹಸ ಅನ್ನೋದು ಮಾಡಬೇಕು ಆ ಥರ ಒಂದೂ ಮಜಾ ಇನ್ನೆಲ್ಲೂ ಬರಲ್ಲ ಏಕೆಂದ್ರೆ ನಾವು ಕೊಳಕ್ಕೋಗಿಲ್ಲ ಕೆರೆಗೋಗಿಲ್ಲ ಬಾವಿಗೋಗಿದ್ದಿವಿ ಬಾವಿ ನಮಗಿಂತ ಒಂದು ಮೂವತ್ತು ಕಿಲೋಮಿಟ್ರ್ ದೂರ ಇದೆ ಆದ್ರೂ ಯಾವತ್ತಾದ್ರೂ ತಿಂಗ್ಳಿಗೆ ಒಂದ್ಸರಿ ಇಲ್ಲ ಅಂದರೆ ಬೇಸಿಗೆ ಕಾಲ ರೆಗ್ಯುಲರಂಗೆ ಬಾವಿಗೋಗ್ತಿವಿ ಬಾವಿಗೋಗಿಲ್ಲ ಅಂರೆದ ನಾವ್ ಕೃಷಿ ಹೊಂಡದಲ್ಲೇ ಈಜೊಡಿತೀವಿ ಈಜು ಬರದೇ ಇರವ್ರಿಗೆ ಒಂದು ಸೈಕಲ್ ಟ್ಯೂಬ್ ಆರು ಗಾಡಿ ಟ್ಯೂಬ್ ಆಟೋ ಟ್ಯೂಬ್ ಕಾರ್ ಟ್ಯೂಬ್ ಇಂಥದ್ರಲ್ಲಿ ಗಾಳಿ ತುಂಬಿಸಿ ಅವ್ರಿಗೆ ಈಜು ಕಲಿಸೋದು ಇಲ್ಲ ನಾವು ಒಂದು ನಾವು ಪೇಪರ್ ಮೇಲಿಂದ ಆಚೆ ಬರೋವಾಗ ಕಾಲು ಜಾರುತ್ತೆ ಆಚೆ ಬರೋಕೆ ಆಗಲ್ಲ ಅದಕ್ಕೋಸ್ಕರ ದೂರದಿಂದ ಒಂದು ಗೂಟ ಹೊಡ್ದು ಬಗನಿಗೂಟ ಗೂಟಕ್ಕೆ ಒಂದು ದಾರ ಕಟ್ಟಾಕಿ ಸಂಪೊಳ್ಗೆ ಹಾಕ್ತೀವಿ ಹಗ್ಗವನ್ನು ಮೇಲೆ ಬರ್ಬೇಕೆಂದರೆ ಆ ಹಗ್ಗ ಹಿಡ್ಕೊಂಡು ಬರ್ತೀನಿ ಈಜು ಹೊಡಿಯೋದು ಕರೆಂಟ್ ಇದ್ದಾಗ ಹೊಡೀತಿವಿ ಕರೆಂಟ್ ಇಲ್ಲದೇ ಇದ್ದಾಗ್ಲೂ ಹೊಡಿತೀವಿ ಕರೆಂಟ್ ಅಂದರೆ ಮೋಟಾರ್ ಹಾಕಿರ್ತಾರಲ್ಲ ಕೃಷಿ ಹೊಂಡದಲ್ಲಿ ನೀರು ತುಂಬಿಸೋಕ್ಕೆ ಮತ್ತೆ ಕೃಷಿ ಹೊಂಡದಿಂದ ನೀರು ತೆಗೆದು ಸ್ ಬೆಳೆಗೆ ಹಾಕೊಳ್ಳೋಕೆ ನಾವು ಧೈರ್ಯ ಮಾಡಿ ಕರೆಂಟ್ ಇದ್ರೂ ಹೊಡಿತೀವಿ ಆದರೆ ಕೃಷಿ ಹೊಂಡದಲ್ಲಿ ಅತಿ ಹೆಚ್ಚು ಜನ ಸತ್ತೋಗಿದ್ದಾರೆ ಆದರೆ ಆ ಕೃಷಿ ಹೊಂಡದಲ್ಲಿ ಪ್ರಾಣ ಉಳ್ಸ್ಕೊಂಡು ಬಂದಿರೋದಕ್ಕೆ ನಾನು ಎಮ್ಮೆ ಬಯಸ್ತೇನೆ ನಂಗೆ ಸ್ವಲ್ಪ ಹೆಮ್ಮೆ ಆಗುತ್ತೆ ಹೆಮ್ಮೆ ಏಕೆ ಆಗ್ತದಂದರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದರೂ ಧೈರ್ಯ ಮಾಡಿ ಈಜು ಹೊಡಿತೀವಲ್ಲ ಅದಕ್ಕೆ ನಮಗೆ ಒಂದು ಕೃಷಿ ಹೊಂಡ ಫೇವ್ರೆಟ್ ಪ್ಲೇಸ್ ಫೇವ್ರೆಟ್ ಪ್ಲೇಸ್ ಅಂದರೆ ಯಾವುದೇ ಒಂಥರ ಕೃಷಿ ಹೊಂಡ ಆಗಲಿ ಯಾವುದೇ ಒಂಥರ ಒಂದು ಬಾವಿ ಆಗಲಿ ಕೊಳ ಆಗಲಿ ನಾವು ಈಜು ಮತ್ತು ಹೊಡಿತೀವಿ ಪ್ರಾಣ ಉಳ್ಸ್ಕೊಂಡು ಬರ್ತೀವಿ ಅನ್ನೋ ಧೈರ್ಯ ಇದೆ ಬೇರೆ ಒಬ್ಬರು ಆ ಕೃಷಿ ಹೊಂಡದಲ್ಲಿ ಮುಳುಗಿದ್ರೂ ಹಗ್ಗ ಕಟ್ಟಿ ಹಗ್ಗ ಕೊಟ್ಟಿ ಅವನ್ನ ಎಳ್ಕೊ ಬರ್ತೀವಿ ಈಜು ಬರಲಿಲ್ಲ ಅಂದರೆ ಆದಷ್ಟು ಸಹಾಯ ಮಾಡಿ ಈಜು ಕಲಿಸ್ತೀವಿ ಅದೊಂದು ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಏಕೆಂದ್ರೆ ಕೃಷಿ ಹೊಂಡದಲ್ಲಿ ನೀರಿನ ಮೇಲೆ ನೀರಲ್ಲಿ ಈಜು ಹೊಡೆಯೋದು ಅಂದರೆ ಬಹಳಷ್ಟು ಒಂದು ಜಾಣತನ ಇರಬೇಕು ಆ ಜಾಣತನ ಕಲಿಬೇಕು ಆ ಈಜು ಕಲಿಯೋದು ಕಲಿತ್ರೆ ಪ್ರಾಣ ನೀರಿನಲ್ಲಿ ಹೋಗಲ್ಲ ಅನ್ನೋ ನಂಬಿಕೆ ಇರ್ತದೆ ಗಟ್ಟಿಯಾದಂಥ ಒಂದು ಹಗ್ಗ ಕಟ್ಬಿಟ್ಟು ನಾವು ಒಳಗಡೆಯಿಂದ ಆಚೆ ಬರಬೇಕು ಅಂತಂದರೆ ಒಂದಷ್ಟು ಸಾಹಸಾನೆ ಮಾಡಬೇಕು